ನಾನು ಮಿಶೋದಲ್ಲಿ ಒಂದು ಕುರ್ತಾವನ್ನು ಬುಕ್ ಮಾಡಿಕೊಂಡೆ ಎಲ್ಲರೂ ಹೇಳುತ್ತಿದ್ರು ಮಿಶೋಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಟಿವಿಯಲ್ಲು ಕೂಡ ನೋಡುತ್ತಿದ್ದೆ ಹ್ಯಾಡ್ಗಳನ್ನ ಮಿಶೋದಲ್ಲಿ ಬ್ರಾಂಡೆಡ್ ಕುರ್ತಾಗಳು ಮತ್ತು ಅತೀ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಅದೇ ರೀತಿ ನಾನು ಕೂಡ ಒಂದು ಡ್ರಸ್ಸನ್ನು ಬುಕ್ ಮಾಡಿ ನೋಡುವ ನೋಡೋಣ ಅಂತ ಅಂದ್ಕೊಂಡು ಮಿಶೋದಲ್ಲಿ ನಾನು ಒಂದು ಕುರ್ತಾ ಸೆಟ್ಟನ್ನು ಬುಕ್ ಮಾಡಿದೆ ಅದೇ ರೀತಿ ನಾನು ಮಾಡಿದ ಕುರ್ತಾ ಸೆಟ್ ಬುಕ್ಕು ಬುಕ್ ಮಾಡಿದ ಕುರ್ತಾ ಸೆಟ್ ಮೂರು ದಿನಗಳ ನಂತರ ಡೆಲವರಿ ಬಂತು ಆಗ ನಾನು ಕುರ್ತಾ ಸೆಟ್ಟನ್ನು ಓಪನ್ ಮಾಡಿ ನೋಡಿದೆ ನಾನು ನೋಡಿದ ಕುರ್ತಾ ಮತ್ತು ಬುಕ್ ಮಾಡಿದ ಕುರ್ತಾ ಸೇಮ್ ಪೀಸ್ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ಲಾತು ಕೂಡ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಸ್ ಅಂಡ್ರೆಡ್ಗೆ ಒಂದು ಸೆಟ್ ಕುರ್ತಾ ಸೆಟ್ ಹಾಗೆ ಅಂದ್ಕೊಂಡೆ ಟಿವಿಯಲ್ಲಿ ತೋರಿಸ್ತಾಯಿದ್ದಿದ್ದು ಹ್ಯಾಡು ಮತ್ತೆ ಎಲ್ಲರೂ ಹೇಳ್ತಾಯಿದ್ದಿದ ಮಾತು ನಿಜ ಅಂತ ನನಗೆ ತುಂಬಾ ಖುಷಿ ಆಯಿತು ಇನ್ಮೇಲಿಂದ ಅಮೇಝಾನಲ್ಲೇ ಬುಕ್ ಮಾಡ್ಕೋಬೇಕು ಆಫೀಸ್ ವೇರ್ ಎಲ್ಲಾ ಬಟ್ಟೆಗಳು ಅಮೇಝಾನಲ್ಲೇ ಸಿಗುತ್ತೆ ಅಮೇಝಾನಲ್ಲೇ ತೊಗೋಬೋದು ನಮಗಿಷ್ಟ ಆದ್ರೆ ತೊಗೋಬೋದು ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ವಾಪೀಸು ರಿಟರ್ನ್ ಇದೆ ಬಟ್ ನಾನು ಮಾಡಿದ್ದು ಚೆನ್ನಾಗೇ ಬಂದಿದೆ ಮೋಸ ಏನಿಲ್ಲ ಸಿಕ್ಸ್ ಅಂಡ್ರೆಡ್ ವರ್ತ್ ಕ್ಲಾತು ಎಲ್ಲ ತುಂಬನೇ ಚೆನ್ನಾಗಿದೆ ಆದ್ದರಿಂದ ನನಗೆ ತುಂಬ ಖುಷಿ ಆಯ್ತು ಮತ್ತು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ ಫಸ್ಟ್ ಪ್ರಾಡಕ್ಟ್ ಇದಾಗಿತ್ತು ಫಸ್ಟ್ ಪ್ರಾಡಕೆ ಫಸ್ಟ್ ಪ್ರಾಡಕ್ಟೇ ಬೆಸ್ಟ್ ಪ್ರಾಡಕ್ಟಾಗಿ ಬಂತು ಆದರಿಂದ ನನಗೆ ತುಂಬಾ ಖುಷಿ ಆಯಿತು ಇನ್ಮೇಲಿಂದ ಅಮೇಝಾನ್ ಮುಖಾಂತ್ರವೇ ಎಲ್ಲವನ್ನು ಚಕ್ ಮಾಡಿ ಇಷ್ಟ ಆಗಿದ್ದನ್ನು ಬುಕ್ ಮಾಡಿ ಆರ್ಡರ್ ಮಾಡಿ ತೊಗೋಬೇಕೂಂತ ನಾನು ಅಂದ್ಕೊಂಡಿದೀನಿ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ನಾನು ಆ ಕುರ್ತಾವನ್ನು ಆಫೀಸ್ಗೆ ಕೂಡ ಹಾಕೊಂಡೋಗಿದ್ದೆ ಎಲ್ಲರೂ ಸಹ ಕೇಳಿದರು ನನ್ನ ಕೊಲಿಗ್ಸ್ ಎಲ್ಲಿ ತೊಗೊಂಡಿದ್ದು ನೀನು ಈ ಡ್ರೆಸ್ಸನ್ನ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಿದೆ ಇದು ಯಾವ ಶಾಪ್ನಲ್ಲಿ ಕೂಡ ಸಗೋಂಡು ತೊಗೊಂಡಿದ್ದಲ್ಲ ಇದನ್ನ ನಾನು ತೊಗೊಂಡಿದ್ದು ಅಮೇಝಾನ್ ಮುಖಾಂತರ ಅದಕ್ಕೆ ಅವ್ರು ಅಮೇಝಾನಿನಲ್ಲಿ ಇಷ್ಟು ಚೆನ್ನಾಗಿರೋ ಬಟ್ಟೆ ಮತ್ತು ಇಷ್ಟು ಕಡಿಮೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತಾ ಅಂತ ಹೌದು ನಾನು ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಅಮೇಝಾನಲ್ಲಿ ನೋಡಿ ಬುಕ್ ಮಾಡಿ ತೊಗೊಂಡೆ ತುಂಬ ಚೆನ್ನಾಗಿ ಬಂತು ಹಂಗಾಗಿ ನಾನು ಇನ್ಮೇಲಿಂದ ಅಮೇಝಾನ್ ಮುಖಾಂತರನೇ ಎಲ್ಲಾ ಡ್ರಸ್ಸುಗಳನ್ನು ತೊಗೋಬೇಕುಂತ ನಿರ್ಧಾರ ಮಾಡಿದ್ದೇನೆ ನೀವು ಕೂಡ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಇವತ್ತೇ ನಾನು ಬೇರೆ ಡ್ರಸ್ಸುಗಳನ್ನೂ ಕೂಡ ಬುಕ್ ಮಾಡಿ ಅಮೇಝಾನ್ ಮುಖಾಂತ್ರ ತೊಗೋಬೇಕುಂತ ನಿರ್ಧಾರ ಮಾಡಿದ್ದೀನಿ

ಅತಿ ಕಡಿಮೆ ಬೆಲೆಯಲ್ಲಿ ಬಣ್ಣ ಕೂಡ ಹೋಗಿಲ್ಲ ಕಾಟನ್ ಡ್ರೆಸ್ಸುಗಳು ತುಂಬ ಚೆನ್ನಾಗಿದೆ ಯಾವುದೇ ಪ್ರಿಂಟಿಂಗ್ ಹೋಗಿಲ್ಲ ಯಾವುದೇ ಕಲರ್ ಫೇಡಾಗಿಲ್ಲ ಬಟ್ಟೆ ಸು ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಆದ್ದರಿಂದ ಅಮೇಝಾನ್ ಅವ್ರಿಗೆ ತುಂಬಾ ತ್ಯಾಂಕ್ಸ್ ಮತ್ತೆ ಇದು ನನ್ನ ಫಸ್ಟ್ ಪ್ರಾಡಕ್ಟ್ ಮತ್ತು ಬೆಸ್ಟ್ ಪ್ರಾಡಕ್ಟ್ ಬಂದಿರೋದ್ರಿಂದ ಇನ್ಮುಂದೆ ಮತ್ತೆ ಅಮೇಝಾನ್ ಮುಖಾಂತ್ರವೇ ಬುಕ್ ಮಾಡ್ಕೊಂಡು ಬಟ್ಟೆ ತೊಗೋಬೇಕುಂತ ನಾನು ಡಿಸೈಡ್ ಮಾಡಿದ್ದೇನೆ